ನನಗೆ ಫಿಟ್ನೆಸ್ ಮೇಲೆ ನನಗೆ ತುಂಬ ಇಷ್ಟ ಮತ್ತು ನಾನದು ನನ್ನ ಚಿಕ್ಕ ವಯಸ್ಸಿನಿಂದನೂ ನನಗೆ ಫಿಟ್ನೆಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ದಿನನಿತ್ಯ ನಾನು ಡೈ ವಾಕಿಂಗು ರನ್ನಿಂಗು ಈ ರೀತಿ ನಾನು ಮಾಡ್ತೀನಿ ಮತ್ತು ನನಗೆ ರನ್ನಿಂಗ್ ತುಂಬ ಇಷ್ಟ ಇಷ್ಟ ಇರೋದ್ರಿಂದ ನಾನು ದಿವಸ ಬೆಳಿಗ್ಗೆ ಹೊತ್ತು ನಾನು ಸ್ಟೇಡಿಯಮ್ಮಲ್ಲಿ ರನ್ನಿಂಗ್ ಮಾಡಲು ಹೋಗ್ತೀನಿ ಆ ಕಾರಣದಿಂದ ನಾನು ಶೂಸನ್ನು ಧರಿಸಿಕೊಂಡೇ ನಾನು ರನ್ನಿಂಗ್ ಹೋಗ್ತೀನಿ ನಾನು ಮುಂಚೆಯಲ್ಲ ಬೇರೆ ಶೂಸ್ಗಳಾಕ್ತಿದ್ದೆ ಅದು ಅಷ್ಟೊಂದು ಕ ಕಂಫರ್ಟೆಬಲಾಗಿ ನನಗೆ ಇರ್ತಿರ್ಲಿಲ್ಲ ಕಳಿಗೆಲ್ಲ ಒಂದು ಸ್ವಲ್ಪ ಶೂ ಬೈಟ್ ಥರ ಎಲ್ಲ ಆಗೋದು ಕಚ್ಚ್ ಕಚ್ಚಾಗೋದು ಗಾಯ ಆಗೋದು ಆ ಕಾರಣದಿಂದ ನಾನು ಪೂಮಾ ಶೂಸನ್ನು ನಾನು ಕೊಂಡ್ಕೊತೀನಿ ಅದು ತುಂಬ ನನಗೆ ಕಂಫರ್ಟೆಬಲಾಗಿ ಫೀಲ್ ಅನಿಸ್ತು ಯಾಕೆಂದರೆ ಅದು ರನ್ನಿಂಗಿಗೆ ಅಂತಲೇ ಮಾ ತಯಾರಿಸಿರೋ ಶೂಸ್ ಆಗಿರೋ ಕಾರಣದಿಂದ ನನಗೆ ತುಂಬ ಕಂಫರ್ಟೆಬಲಾಗಿರತ್ತೆ ಮತ್ತು ಯಾವುದೇ ರೀತಿ ಯಾವುದೇ ರೀತಿ ಪಾದಗಳು ನೋವು ಬರಲ್ಲ ರನ್ನಿಂಗ್ ಮಾಡ್ಬೇಕಾದ್ರೆ ಮತ್ತು ಯಾವುದೇ ರೀತಿ ಗಾಯ ಆಗಲ್ಲ ಮತ್ತು ತುಂಬ ಕಂಫರ್ಟೆಬಲ್ ಇರೋದ್ರಿಂದ ಮೆತ್ತಗಿರುತ್ತೆ ಒಳಗಡೆ ಸೋಲೆಲ್ಲ ಯಾವುದೇ ರೀತಿ ಕಾಲಿಗೆ ನೋವಾಗೋ ನೋವಂತೂ ಆಗುವುದಿಲ್ಲ ಆ ಕಾರಣದಿಂದ ನಾನು ಪೂಮಾ ಶೂಸನ್ನು ನಾನು ರನ್ನಿಂಗ್ಗೆ ದಿವಸಾ ಯೂಸ್ ಮಾಡ್ತೀನಿ ಮತ್ತು ನಾನು ಟೀ ಶರ್ಟ್ ಕೂಡ ನಾನು ಪೂಮಾದು ಡ್ರೈಫಿಟ್ ಟೀ ಶರ್ಟ್ ಯೂಸ್ ಮಾಡ್ತೀನಿ ಯಾಕೆಂದರೆ ಅದು ಸೆಕೆಯನ್ನ ಅಬ್ಸರ್ವ್ ಮಾಡುತ್ತೆ ನಾವು ರನ್ನಿಂಗ್ ಮಾಡ್ಬೇಕಾದ್ರೆ ಮತ್ತು ಯಾವುದೇ ರೀತಿ ಸ್ಮೆಲ್ ಬರಲ್ಲ ಮತ್ತು ಬೇ ಯಾವುದೇ ರೀತಿ ಇನ್ಫೆಕ್ಷನ್ನು ಕಡಿತ ಈ ರೀತಿ ಬರಲ್ಲ ಜಾಸ್ತಿ ಸೆಕೆ ಆದಾಗ ಅದು ಡ್ರೈ ಬೇಗ ಡ್ರೈ ಆಗುತ್ತೆ ಈ ಕಾರಣದಿಂದ ನನಗೆ ಪೂಮಾ ರನ್ನಿಂಗ್ ಶೂಸನ್ನು ಯೂಸ್ ಮಾಡ್ತೀನಿ ಮತ್ತು ಪೂಮಾ ಟೀ ಶರ್ಟನ್ನು ನಾನು ಧರಿಸೋದು ಇಷ್ಟಪಡ್ತೀನಿ